ಹಲೋ ನಮಸ್ತೆ ಮೇಡಮ್ ಮ್ಯಾಮ್ ಇದು ಅಲ್ಫಿಯ ಡಾಕ್ಟರ್ ಮಾತಾಡ್ತಿರೋದಾ ಹಾಂ ಮೇಡಮ್ ಇದು ಮೊನ್ನೆ ನಾನು ಆಸ್ಪತ್ರೆಗೆ ಬಂದಿದ್ದೆ ನನ್ನ ಹೆಸ್ರು ಕುತೇಜಾ ಅಂತ ಹಾಂ ಮೇಡಮ್ ಮೊನ್ನೆ ಆಸ್ಪತ್ರೆಗೆ ಬಂದೆ ಹೊಟ್ಟೆ ನೋವಂತ ತೋರಿಸ್ಕೊಂಡು ಹೋದೆ ನೀವು ಮಾತ್ರೆ ಕೊಟ್ಟಿದ್ರ ಅದ್ರಲ್ಲಿ ಕಡ್ಮೆ ಆಗಿತ್ತು ಈಗ ತಿರ್ಗ ಹೊಟ್ಟೆ ನೋವಾಯ್ತಿದೆ ಮೇಡಮ್ ತುಂಬ ವಾಮಿಟಿಂಗು ಆಯ್ತೈತೆ ಹ್ಞೂ ಮೇಡಮ್ ನಿನ್ನೆ ಲೂಸ್ ಮೋಷನು ಆಯ್ತೈತೆ ಹೌದಾ ಮೇಡಮ್ ಹೌದಾ ಮೇಡಮ್ ಹೌದಾ ಮೇಡಮ್ ಹೌದಾ ಹೌದಾ ಮೇಡಮ್ ಆಯಿತು ಮೇಡಮ್ ಹಾಂ ಹೌದಾ ಮೇಡಮ್ ಔ ಹಾಂ ಆಯಿತು ಮೇಡಮ್ ಮೇಡಮ್ ಹಂಗಂದ್ರೆ ನಾಳೆ ಬಂದು ನಾನು ಅಪಾಯಿಂಟ್ಮೆಂಟ್ ತಗೊಂಡು ಬಿಡ್ಲಾ ಹೌದಾ ಸರಿ ಮೇಡಮ್ ಹೌದಾ ಮೇಡಮ್ ಮೇಡಮ್ ಹಾಂ ಸರಿ ಮೇಡಮ್ ಹಾಂ ಸರಿ ಮೇಡಮ್ ಮೇಡಮ್ ಅಲ್ಲಿ ತನಕ ಏನಾದರು ಔಷಧಿ ಕೊಟ್ಟ್ಬಿಡಿ ಹೊಟ್ಟೆ ತುಂಬ ನೋಯ್ತಿದೆ ಹಾಂ ಸರಿ ಮೇಡಮ್ ಸರಿ ಮೇಡಮ್ ಸರಿ ಮೇಡಮ್ ನಾನು ವಾಟ್ಸ್ಆ್ಯಪ್ ಅಲ್ಲಿ ಹಾಯ್ ಅಂತ ಸೆಂಡ್ ಮಾಡಿಡ್ತೀನಿ ಅದ್ಕ ಸೆಂಡ್ ಮಾಡ್ಬಿಡಿ ಮೇಡಮ್ ಮತ್ತು ಸರಿ ಹಾಂ ಹಾಂ ಮೇಡಮ್ ಮೇಡಮ್ ಟ್ಯಾಬ್ಲೆಟ್ಸ್ ಯಾವಾಗ ಯಾವಾಗ ತಿನ್ಬೇಕು ಅಂತ ಅದು ಸ್ವಲ್ಪ ಮೆಸೇಜ್ ಮಾಡ್ಬಿಡಿ ಹಂಗೆ ಹಾಂ ಮೇಡಮ್ ಹಾಂ ಸರಿ ಮೇಡಮ್ ನೀವು ಅದನ್ನ ವಾಟ್ಸ್ಆ್ಯಪ್ ಅಲ್ಲಿ ಸೆಂಡ್ ಮಾಡ್ಬಿಡಿ ಮೇಡಮ್ ಹಾಂ ಸರಿ ಮೇಡಮ್ ತ್ಯಾಂಕ್ ಯು ಮೇಡಮ್ ಹಾಂ ತ್ಯಾಂಕ್ ಯು ಮೇಡಮ್